ಚಲನಚಿತ್ರದ ಬಗ್ಗೆ ಹೇಳಬೇಕು ಅಂತಂದರೆ ನನ್ಗೆ ಅನಂತ್ ನಾಗ್ ಅವರ ಚಲನಚಿತ್ರ ಬಯಲುದಾರಿ ತುಂಬ ಇಷ್ಟ ಹಾಗೆನೇ ರವಿಚಂದ್ರನ್ ಮನೆದೇವ್ರು ಅನ್ನುವಂಥ ಚಿತ್ರಾನು ಕೂಡ ಭಾಳ ಇಷ್ಟ ಆಗ್ತತಿ ಈಗ ಬಯಲುದಾರಿಯೊಳಗೆ ಯಾಕೆ ಇಷ್ಟ ಆಯಿತು ಅಂದ್ರೆ ಅವ್ರು ಇಬ್ಬರೂ ಮೊದ್ಲ್ನೇದಾಗಿ ತುಂಬ ಇಷ್ಟಪಟ್ಟಿರ್ತಾರೆ ಇಷ್ಟಪಟ್ಟು ಯಾವುದೋ ಕಾರಣಕ್ಕೆ ನಾಯಕ ನಾಪತ್ತೆ ಆಗ್ಬಿಡ್ತಾನೆ ನಾಪತ್ತೆಯಾಗೀ ಕೊನೆಗೆ ಅವ್ನು ಸಿಗ್ತಾನೆ ಹೆ ನಾಯಕಿಗೆ ಸಿಗ್ತಾನೆ ಅವಾಗ ಸತ್ಯಾಸತ್ಯತೆಯನ್ನ ಅರ್ಥ ಮಾಡಿದಾಗ ಅವನು ಯುದ್ಧದಲ್ಲಿ ಯುದ್ಧಕ್ಕೆ ಹೋದಾಗ ಅವ್ನ ಕಾಲು ಹೋಗ್ಬಿಟಿರ್ತೆ ಅವ್ನದ್ದು ಆ ಕಾಲು ಕಳ್ಕೊಂಡಿರ್ತಾನೆ ಹಾಗಾಗಿ ಕಾಲು ಹೋಯಿತಲ್ಲ ನನ್ನ ಪ್ರೇಯಸಿ ತುಂಬ ಚೆನ್ನಾಗಿ ಇದಾಳೆ ಅವ್ಳಿಗೆ ಒಳ್ಳೆಯ ಹುಡ್ಗ ಸಿಗಲಿ ಅವ್ರಿಗೆ ಒಳ್ಳೆಯ ಭಾಳ ಸಿಗಲಿ ನನ್ನಂಥ ಕಾಲು ಇಲ್ಲದವ್ನನ್ನ ಕಟ್ಕೊಂಡು ಅವಳು ಸಾ ಅವಳು ಸರಿಯಾಗಿ ಇರೋಂಗಿಲ್ಲ ಅವಳು ಒಳ್ಳೆಯ ಜೀವನ ಮಾಡೋಂಗಿಲ್ಲ ಅಂಥ ಅನ್ನುವಂಥ ಭಾವ ಮನೋಭಾವನೆಯನ್ನು ತಾಳಿ ಆಕೆಗೆ ಗೊತ್ತಿಲ್ಲದೇ ಇರೋ ರೀತಿಯಲ್ಲಿ ಅವನು ಜೀವನ ಮಾಡ್ತಿರ್ತಾನೆ ಹಾಗಾದಾಗ ಒಂದು ಸಲ ಅವ್ರು ಎದ್ರು ಎದುರಿಗೆ ಅವ್ರು ಭೇಟಿಯಾಗ್ತಾರೆ ಭೇಟಿಯಾದಾಗ ಕೇಳ್ತಾಳೆ ಅವರು ಅಂದರೆ ತುಂಬ ವೈರಿಯ ರೀತಿಯಲ್ಲಿ ಅವ್ರು ವರ್ತನೆ ಮಾಡ್ತಿರ್ತಾರೆ ಏಕಂದ್ರೆ ನನ್ನನ್ನು ಆಗ ಬಿಟ್ಟು ಹೋದ ಇವ್ನು ಮದುವೆ ಮಾಡಿಕೊಳ್ಲಿಲ್ಲ ಅಂತ ಹೇಳಿ ನಾಯಕಿ ಹೇಳಿದ್ರೆ ಅವನು ಬೇರೆ ಒಂದು ರೀತಿಯಲ್ಲಿ ಇಲ್ಲ ನಾನು ಇವ್ಳನ್ನ ಮದುವೆ ಮಾಡ್ಕೊಂಡೆ ಅಂದರೆ ಇವರು ಇವ್ಳು ಸರಿಯಾಗಿ ಇರೋಂಗಿಲ್ಲ ಅನ್ನೋ ಒಂದು ಭಾವ್ನೆಯೊಳಗೆ ಅವ್ನು ನಾಯಕಿಯನ್ನು ವಿರೋಧಿಸಿರ್ತಾನೆ ಈ ಸಂದರ್ಭ ಏನು ಅಂತಂದ್ರೆ ಇಬ್ರಿಗೂ ಅದರ ಒಂದು ಸತ್ಯಾಸತ್ಯತೆ ಗೊತ್ತಾಗುತ್ತೆ ನಾನು ಚೆನ್ನಾಗಿರ್ಲಿ ಅಂತ ನೀನು ನನ್ನ ಮದುವೆ ಮಾಡ್ಕೊಳೋದು ಯಾಕೆ ಬಿಟ್ಟೆ ಅಂತ ಹೇಳಿ ಕೇಳಿದಾಗ ಹೌದು ನಾನು ಕಾಲು ಯುದ್ಧದಲ್ಲಿ ನನ್ನ ಕಾಲು ಕಳ್ಕೊಂಡೆ ನನ್ನ ಕಾಲು ಇಲ್ದಿರೋ ಆ ವ್ಯಕ್ತಿ ಜೊತೆಗ್ ನೀನು ಹೆಂಗೆ ಜೀವನ ಮಾಡ್ತೀಯಾ ಅದಕ್ಕೆ ನನಗೆ ಇಷ್ಟ ಇರಲಿಲ್ಲ ನಾನು ನಿನಗೆ ಸುಳ್ಳು ಹೇಳಿದೆ ಅಂತ ಹೇಳ್ತಾನೆ ಅವನು ಆಗ ಇವಳು ನಾಯಕಿ ಹೇಳ್ತಾಳೆ ನಾನೂ ಮದ್ವೆಯಾಗಿಲ್ಲ ನಾನೂ ನಿನಗೆ ಸುಳ್ಳು ಹೇಳಿದ್ದೆ ಅಂತ ಹೇಳ್ತಾಳೆ ಆವಾಗ ಕೊನೆಗೆ ಏನು ಅಂದರೆ ಅವ್ರದ್ದು ಒಂದು ಕೊನೆಯ ಚಿತ್ರ ಸುಖಾಂತ್ಯ ಹೊಂದುತ್ತೆ ಇಬ್ಬರೂ ಒಂದಾಗ್ತಾರೆ ನೀನು ಕಾಲು ಇರದೇ ಇದ್ದರೆ ಏನಾಯಿತು ನಿನ್ನ ಒಂದು ಪವಿತ್ರವಾದ ಪ್ರೀತಿ ನನಗೆ ಸಾಕು ಅಂತ ಹೇಳಿ ನಾಯಕಿ ಮೆಚ್ಕೊಳ್ತಾಳೆ ಮೆಚ್ಕೊಂಡ ನಂತರ ತುಂಬ ಮತ್ತೆ ಕೊನೆಗೆ ಏನಂದರೆ ಅವ್ರು ಮದುವೆಯಾಗಿ ಆ ಒಂದು ಚಿತ್ರ ಕೊನೆಗೊಳ್ಳುತ್ತಂತ ನಾನು ಹಾಗಾಗಿ ಈ ಚಿತ್ರದಲ್ಲಿ ಅನಂತ್ ನಾಗ್ ಅವರು ತುಂಬ ತುಂಬಾ ಚುರುಕಾಗಿ ಕೆಲಸ ಮಾಡಿದಾರೆ ಅಂತ ಹೇಳ್ಬೋದು ಆ ನಾಯಕಿನೂ ಕೂಡ ಅಷ್ಟೆ ತುಂಬ ಚುರುಕಾಗಿ ಆ ಒಂದು ಹಾಡು ಬಾನಲ್ಲು ನೀನೇ ಭುವಿಯಲ್ಲು ನೀನೇ ಎಲ್ಲೆಲ್ಲು ನೀನೇ ಈ ಹಾಡು ಯಾವಾಗ್ಲೂ ನನ್ಗೆ ನನ್ನ ಮನಸ್ನೊಳಗೆ ಗುಂಯ್ ಗುಂಯ್ ಅಂತಿರ್ತದ್ ನೋಡಿರಿ ಹಾಗಾಗಿ ಈ ಚಿತ್ರ ನನ್ಗೆ ಭಾಳ ಇಷ್ಟ ಆಗುತ್ತೆ ಇನ್ನೊಂದು ರವಿಚಂದ್ರನ ಚಿತ್ರ ಮನೆದೇವ್ರು ಅನ್ನುವಂಥ ಚಿತ್ರ ಅದ್ರೊಳ್ಗಡೆ ಆ ಪಂಚಮಿ ಅನ್ನುವಂಥ ನಾಯಕಿ ಜೊತೆಗೆ ಸಿನ್ಮಾ ಮಾಡಿರ್ತಾನೆ ಯಾವುದೋ ಒಂದು ಅಪರಾಧ ಈ ಒಂದು ನಾಯಕನ ಮೇಲೇ ಬರುತ್ತೆ ಆವಾಗ ಜೇಲಿಗೆ ಹೋಗುವಂಥ ಸಂದರ್ಭ ಬರುತ್ತೆ ಆದರೆ ನಾಯಕಿ ಏನಂದರೆ ಒಂದು ತುಂಬ ಬಡತನದ ಕುಟುಂಬದಿಂದ ಬಂದಂಥ ಒಂದು ನಾಯಕಿ ಆ ನಾಯಕಿಯ ತಂಗಿ ಒಬ್ಬಾಕೆ ಇರ್ತಾಳೆ ಆ ತಂಗೀಗೆ ಒಂದು ಯಾವುದೋ ಸಂದರ್ಭದಲ್ಲಿ ಅವ್ಳ ಜೀವನ ಹಾಳು ಹಾಳಾಗೋದಕ್ಕೆ ಒಂದು ಕಾರಣ ಆಗಿರ್ತಾರೆ ಕೆಲವು ಪುರುಷರು ಅದು ಇವ್ನಿಗೆ ಗೊತ್ತಾದ ಮೇಲೆ ಆ ಒಂದು ಆ ಒಂದು ಪುರುಷನನ್ನು ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡಿರ್ತಾನೆ ರವಿಚಂದ್ರನ್ ಅದು ಅವನ ಮೇಲೆ ಅಪರಾಧವಾಗಿ ಪರಿಗಣಿಸಿ ಅವನಿಗೆ ಜೇಲಿಗೆ ಹೋಗೋ ಸಂದರ್ಭ ಬರುತ್ತೆ ಆವಾಗ ಅವ್ಳು ಹೆಂಡತಿ ಅವ್ನು ಹೋದ ಮೇಲೆ ಅವನ ಒಂದು ನೆನ್ಪಲ್ಲೆ ಇದ್ದು ನನ್ನ ಇಡೀ ಜೀವನವನ್ನೇ ಒಂದು ಚೆನ್ನಾಗಿ ಮಾಡ್ಬೇಕು ಅಂತ ಹೊರಟಂತಹ ನ ನಾಯಕನಿಗೆ ನಾನು ಯಾವತ್ತೂ ದ್ರೋಹ ಮಾಡಬಾರ್ದು ಅಂತ ಹೇಳಿ ಅತ್ತೆಯೊಂದಿಗೇ ಜೀವನ ಮಾಡ್ತಾರೆ ಆವಾಗ ಅತ್ತೆಯೊಂದಿಗೆ ಜೀವನ ಮಾಡ್ತಾ ಮಾಡ್ತಾ ಅವನೂ ಒಂದು ದಿನ ಬಿಡುಗಡೆಯ ಹಂತಕ್ಕೆ ಬರ್ತಾನೆ ಬಿಡುಗಡೆ ಹಂತಕ್ಕೆ ಬಂದಾಗ ಮತ್ತು ಅವ್ನಿಗೆ ಇದು ತಪ್ಪು ಇದು ಸುಳ್ಳು ಇವ್ನ ಮೇಲೆ ಬಂದಿರುವಂಥ ಅಪರಾಧಗಳೆಲ್ಲ ಸುಳ್ಳು ಅಂತ ಸಾಬೀತಾಗುತ್ತೆ ಅವನು ಖುಷಿಯಿಂದ ಬಂದು ಆ ಸಂದರ್ಭದೊಳ್ಗಡೆ ಅವನ ತಾಯಿಗೆ ವಿಷ ಕುಡಿಸೋ ಕುಡ್ಸಾಕತ್ತಿರ್ತಾರೆ ಆ ಗ್ರಾಮದವ್ರೆಲ್ಲ ಸೇರಿ ನಿನ್ನ ಮಗ ಇನ್ನೇನು ಇಷ್ಟು ಟೈಮಿಗೆ ಬರಬೇಕಾಗಿತ್ತು ಇಷ್ಟು ಟೈಮಿಗೆ ಬಂದಿಲ್ಲ ಹಾಗಾಗಿ ನೀನು ವಿಷ ಕುಡಿಯಲೇಬೇಕು ಅಂತೇಳಿ ಒತ್ತಾಯ ಮಾಡಿ ಆ ತಾಯಿಯ ಒಂದು ಬಾಯಿಗೆ ವಿಷದ ಗುಂಡಿಯನ್ನು ಇಡೋ ಸಂದರ್ಭದೊಳಗಡೆ ಅಲ್ಲಿ ನಾಯಕ ಎಂಟ್ರಿ ಆಗ್ತಾನೆ ಆ ಸಂದರ್ಭ್ದೊಳಗ್ ಬಂದು ಎಲ್ರನ್ನೂ ಹೊಡೆದು ಬಡಿದು ಅಲ್ಲೊಂದು ಮ ಸ್ಟಂಟ್ ನಡಿತತಿ ಆಮೇಲೆ ಆ ಒಂದು ಸತ್ಯವನ್ನು ಇಡೀ ಊರ ಜನ್ರ ಮುಂದೆ ಹೇಳ್ತಾನೆ ಆ ಕೊಲೆ ನನ್ನಿಂದ ಆಗಿದ್ದಲ್ಲ ಅಂತೇಳಿ ಆದ ಮೇಲೆ ಮತ್ತು ನಾಯಕಿ ತುಂಬ ಖುಷಿಯಾಗ್ತಾಳೆ ಖುಷಿಯಾಗಿ ಇಡೀ ಊರ ಜನರೆಲ್ಲ ಅವ್ರನ್ನ ನಮ್ಮೂರ ನ್ಯಾಯ ದೇವರು ಅಂತ ಹೇಳಿ ಕೊಂಡಾಡ್ತಾರೆ ಏಕಂದ್ರೆ ಅವನು ನ್ಯಾಯವನ್ನು ಕೊಡುವಂಥ ಒಂದು ಜಾಗದಲ್ಲಿ ಯಾರಿಗೂ ಅಪರಾಧವನ್ನ ಅಪರಾಧಿ ಆಗದೇ ಅಪರಾಧವಾಗದೇ ಇರೋ ಥರ ಒಂದು ನ್ಯಾಯಬದ್ಧವಾದಂತಹ ಒಂದು ನ್ಯಾಯವನ್ನು ಕೊಡ್ತಾ ಇರ್ತಾನೆ ಅಣ್ಣ ತಮ್ಮಂದಿರಲ್ಲಿ ಒಂದು ಪ್ರೀತಿಯನ್ನು ಹುಟ್ಟಿಸ್ತಿರ್ತಾನ ಬಡ ಜನ್ರಿಗೆ ಯಾರಾದರೂ ದೇಹಿ ಅಂತ ಬಂದೋರಿಗೆ ಅವರಿಗೆ ದಾನವನ್ನು ಮಾಡಿ ಅವರು ಚೆನ್ನಾಗಿ ಸಂಸಾರ ಮಾಡೋ ಹಾಗೆ ಮಾಡ್ತಿರ್ತಾರೆ ಗಂಡ ಹೆಂಡತಿಯರ ಜಗಳ ಆಯಿತು ಅಂತಂದರೆ ಇವನು ಹೋಗಿ ನಾಯಕ ಹೋಗಿ ಅವರ ಜಗಳವನ್ನು ಬಗೆಹರಿಸಿ ಅನ್ಯೋನ್ಯವಾಗಿ ನೀವು ಜ ನೀವು ಜೀವನ ಮಾಡಬೇಕು ಅಂತ ಹೇಳ್ತಿರ್ತಾನೆ ಹಾಗೆಯೇ ಊರಲ್ಲಿ ಯಾರಾದರೂ ಕಲಿಯಲು ಕಲಿಯದಕ್ಕೆ ಆಗದೇ ಇರುವಂತಹ ಅಂದ್ರೆ ಹಣ ಇಲ್ಲದೇ ಇರುವಂತಹ ಯಾರಾದ್ರೂ ಮಕ್ಕಳು ಕಣ್ಣಿಗೆ ಬಿದ್ರು ಅಂತಂದರೆ ಅಂಥವರನ್ನ ಕರೆಸಿ ಅವರಿಗೆ ಹಣವನ್ನು ನೀಡಿ ದೊಡ್ಡ ದೊಡ್ಡ ಊರಲ್ಲಿ ಹೋಗಿ ನೀವು ಶಾಲೆ ಕಲೀರಿ ಅಂತ ಹೇಳಿ ಅವರಿಗೆ ಹುಮ್ಮಸ್ಸನ್ನ ನೀಡಿ ಅವರಿಗೆ ಪ್ರೋತ್ಸಾಹವನ್ನು ನೀಡಿ ಪ್ರೋತ್ಸಾಹ ದನವನ್ನು ಕೊಟ್ಟು ಅವರಿಗೆ ಶಾಲೆಗೆ ಕಳ್ಸುವಂಥ ಒಂದು ಕೆಲಸ ಮಾಡ್ತಾ ಇರ್ತಾರೆ ಮಾಡ್ತಾ ಇರ್ತಾನೆ ಹಾಗಾಗಿ ಹೊಲದಲ್ಲಿ ಅಂದರೆ ಒಂದು ರೈತನ ಪಾತ್ರದಲ್ಲಿ ನಾವು ರವಿಚಂದ್ರನನ್ನ ನೋಡ್ತೀವಿ ಆ ರೈತನ ಪಾತ್ರದಲ್ಲಿ ತುಂಬ ಸುಂದರವಾಗಿ ಆ ಒಂದು ಕಥೆ ಮೂಡಿ ಬರೋದಕ್ಕೆ ರವಿಚಂದ್ರನ್ ಒಂದು ನಾಯಕನಾಗಿ ಪಾತ್ರ ನಿರ್ವಹಿಸಿದ್ದು ಕಣ್ಣಿಗೆ ಕಟ್ಟುತ್ತೆ ಎಷ್ಟೋ ಸಲ ಆ ಒಂದು ಆ ಒಂದು ಶಬ್ದವನ್ನು ಕೇಳಿದರೆ ಮನೆದೇವ್ರು ಅನ್ನುವಂಥ ಒಂದು ಶಬ್ದವನ್ನು ಕೇಳಿದರೆ ಮನೆದೇವ್ರು ಅಂತಂದರೆ ಇಡೀ ಊರಿಗೇ ಅವ್ರು ಆ ಒಂದು ನಾಯಕ ದೇವ್ರು ಆಗಿರ್ತಾನೆ ಅಂದ್ರೆ ಅಂತಹ ನಾಯಕತ್ವ ಈ ಒಂದು ಸಮಾಜಕ್ಕೆ ಭಾಳ ಅವಶ್ಯಕತೆ ಐತಿ ಅಂಥ ಒಬ್ಬ ನಾಯಕ ಇದ್ರೆ ಊರೊಳಗೆ ಯಾವುದೂ ಜಗಳ ಇರೋಂಗಿಲ್ಲ ಜೂಟ್ ಇರೋಂಗಿಲ್ಲ ಮನಸ್ತಾಪಗಳು ಇರೋಂಗಿಲ್ಲ ಹಬ್ಬ ಹರಿದಿನಗಳನ್ನು ಅಷ್ಟು ಹಿಗ್ಗಿನಿಂದ ಮಾಡೋದಾಗಿರ್ಬೋದು ಆ ಒಂದು ಒಳ್ಳೆಯ ನಾಯಕನಿಂದ ನಾಯಕನ ಒಂದು ಮನೋಭಾವನೆಯಿಂದ ಇಷ್ಟೆಲ್ಲ ನಡೆಯೋದಕ್ಕೆ ಸಾಧ್ಯ ಆಗ್ತಾ ಆಗುತ್ತೆ ಅನ್ನುವಂತಹ ನನ್ನ ಮನಸ್ಸಿಗೆ ಎಷ್ಟು ಒಳ್ಳೆಯ ನಾಯಕತ್ವ ವಹ್ಸಿದ ವಹ್ಸಿದಾನಲ್ಲ ರವಿಚಂದ್ರನ್ ಹಾಗಾಗಿ ಇಂಥ ನಾಯಕರು ಕೂಡ ನಮ್ಮ ದೇಶಕ್ಕೆ ಭಾಳ ಅವಶ್ಯಕತೆ ಐತಿ ನಮ್ಮ ರಾಜ್ಯಕ್ಕೆ ಅವಶ್ಯಕತೆ ಐತಿ ನಮ್ಮ ಜಿಲ್ಲೆ ತಾಲೂಕಿಗೆ ಅವಶ್ಯಕತೆ ಐತಿ ಅಂತ ನನಗೆ ಆ ಸಿನ್ಮಾ ನೋಡಿದಾಗ ಅನ್ನಿಸ್ತಿರುತ್ತ ನಾನು ಈ ಸಿನ್ಮಾನ ಸಾಕಷ್ಟು ಸಲ ನೋಡೀನಿ ಬಯಲುದಾರಿ ಒಂದು ನಾಯಕ ನಾಯಕಿಯರ ಒಂದು ವೈಯಕ್ತಿಕ ಜೀವನವನ್ನು ಹೋಲಿಕೆ ಮಾಡ್ತಿದ್ರೆ ಇದು ಇಡೀ ಸಮಾಜದ ಒಂದು ಅಭಿವೃದ್ಧಿ ಸಮಾಜದ ಅಭಿವೃದ್ಧಿ ಜೊತೆಗೆ ಅವು ಒಂದು ಒಳ್ಳೆಯ ನಾಯಕ ಆಗಿ ಬೆಳಿತಿದಾನೆ ಅಂತಂದ್ರೆ ಅವು ನನ್ನ ಕಾಲು ಎಳ್ದ್ ಎಷ್ಟು ಜನ ಎಳೀತಿರ್ತಾರೆ ಎಷ್ಟು ಜನ ತುಳಿಯಕ್ಕೆ ನೋಡ್ತಿರ್ತಾರೆ ಯಾವ ಯಾವ ರೀತಿಯಲ್ಲಿ ತುಳಿಯಕ್ಕೆ ನೋಡ್ತಿರ್ತಾರೆ ಅನ್ನೋದನ್ನು ನಾವು ಕಣ್ಣಿಗೆ ಕಟ್ಟುವಂತೆ ಈ ಒಂದು ಚಿತ್ರ ಚಲನಚಿತ್ರಗಳನ್ನು ನೋಡ್ಬೋದು ಹಾಗಾಗಿ ಇವೆರಡೂ ನನಗೆ ತುಂಬ ಇಷ್ಟವಾದಂಥ ಚಿತ್ರಗಳು ಅಂತ ನಾನು ಹೇಳ್ತೀನಿ